ಹಿಂದಿನ ಕಾಲದಲ್ಲಿ ಹ್ಯಾಂಡ್ ಪಂಪು ತುಂಬ ನೋಡ್ತಿದ್ವಿ ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಈಗೆಲ್ಲ ನಲ್ಲಿ ಪೈ ಮನೆ ಮನೆಗೆ ನಲ್ಲಿ ಬಂದಿದೆ ಸೊ ಎಲ್ಲ ಕಡೆ ನಲ್ಲಿ ಆನ್ ಮಾಡಿಕೊಂಡರೆ ಸಾಕು ದಿನಕ್ಕೆ ಒಂದ್ಸಲ ಇಲ್ಲ ಎರಡು ದಿನಕ್ಕೆ ಒಂದ್ಸಲ ಇಲ್ಲ ಒಂದೊಂದು ಕಡೆ ಮೂರು ದಿನಕ್ಕೊಂದ್ಸಲಾನಾದ್ರೂ ನೀರು ಚೆನ್ನಾಗೇ ಬರ್ತಾ ಇದೆ ಹ್ಯಾಂಡ್ ಪಂಪೆಲ್ಲ ಹೇಗಿದೆ ಅಂದರೆ ಹ್ಯಾಂಡ್ ಪಂಪನ್ನು ಬೋರೆವೆಲ್ಲಿಗೆ ಫಿಕ್ಸ್ ಮಾಡಿರ್ತಿದ್ರು ಆ ಹ್ಯಾಂಡ್ ಹೊಡೆದರೆ ಮಾತ್ರ ಹೊಡೆದು ಹೊಡೆದು ಹೊಡೆದು ಅದು ತುಂಬ ಸ್ಪೀಡಾಗಿ ಹೊಡೆದಾಗ ಮಾತ್ರ ಕೆಳಗಿಂದ ಬೋರ್ವೆಲ್ಲಿಂದ ನೀರು ಎತ್ತಿ ಅದು ಪಂಪಲ್ಲಿ ನೀರು ಬರ್ತಿತ್ತು ಈಗಲೂ ನಾವು ಬಯಲು ಸೀಮೆ ಕಡೆ ಹೋದರೆ ಆ ಹ್ಯಾಂಡ್ ಪಂಪ್ಗಳು ಕಾಣಿಸ್ತವೆ ಅಲ್ಲೇನು ಮಾಡ್ತಾರೆ ಅಂದರೆ ಹ್ಯಾಂಡ್ ಹೊಡೆದು ಹೊಡೆದು ತಮಗೆ ಬೇಕಾದಷ್ಟು ಕೊಡ ನೀರನ್ನು ತುಂಬಿಕೊಂಡು ಅವರು ಅದನ್ನು ಶೇಖರಿಸಿ ಇಟ್ಕೊತಿದ್ರು ಹ್ಯಾಂಡ್ ಪ ಹ್ಯಾಂಡ್ ಪಂಪು ಹಿಂದೆ ತುಂಬ ಕ್ಯೂ ನಿಂತ್ಕೊಂಡಿರೋರು ಉದ್ದ ಸಾಲು ನಿಂತ್ಕೊಂಡಿರ್ತಿದ್ರು ಒಬ್ಬೊಬ್ಬರಿಗೆ ಐದು ಕೊಡ ಒಬ್ಬೊಬ್ಬರಿಗೆ ನಾಲ್ಕು ಕೊಡ ಒಂದೊಂದು ಮನೆಗೆ ಇಷ್ಟಿಷ್ಟೇ ಇಷ್ಟಿಷ್ಟೇ ಕೊಡ ತೊಗೊಂಡು ಹೋಗಬೇಕು ಯಾಕೆಂದರೆ ನೀರಿನ ಅಬವ ಅಭಾವ ಬಹಳ ಇರ್ತಿತ್ತು ಈಗಲೂ ಬಯಲು ಸೀಮೆಯಲ್ಲೆಲ್ಲ ಸ್ವಲ್ಪ ನೀರಿನ ಅಭಾವ ತುಂಬ ಜಾಸ್ತಿಯೇ ಇದೆ ಆವಾಗೆಲ್ಲ ಏನು ಮಾಡ್ತಾರೆ ಒಂ ಈಗ ಎಷ್ಟೊತ್ತು ನೀರು ಬಿಡ್ತಾರೆ ಒಂದು ಗಂಟೆ ಬಿಡ್ತಾರೆ ಎರಡು ಗಂಟೆ ಬಿಡ್ತಾರೋ ಮತ್ತು ಆ ಏರಿಯಾದಲ್ಲಿ ಎಷ್ಟು ಮನೆಗಳಿದೆ ಒಂದೊಂದು ಮನೆಗೆ ಅದನ್ನು ಡಿವೈಡ್ ಮಾಡಿ ಅವರು ಡಿವೈಡ್ ಮಾಡ್ಕೊತಾರೆ ಅಂದರೆ ಈಗ ನಿನಗೆ ನಾಲ್ಕು ಕೊಡ ನಿನ್ನ ನಾಲ್ಕು ಕೊಡ ಆದಮೇಲೆ ನನಗೆ ನಾಲ್ಕು ಕೊಡ ಹಾಗೆ ಹತ್ತು ಜನ ಇದ್ದರೆ ಹತ್ತು ಜನ ಕ್ಯೂ ಅಲ್ಲಿ ನಿಂತಿರ್ತಾರೆ ನಾಲ್ಕು ನಾಲ್ಕು ಕೊಡ ಹತ್ತು ಜನಕ್ಕೂ ಸಿಗುತ್ತೆ ಅವರೇನು ಮಾಡಬೇಕು ಅವರು ಹ್ಯಾಂಡ್ ಪಂಪ್ ಮಾಡಬೇಕು ಈ ಕಡೆ ನೀರು ತುಂಬ್ಕೋಬೇಕು ಒಂದು ಕೊಡ ಆದಮೇಲೆ ಒಂದು ಕೊಡ ನಾಲ್ಕು ಕೊಡ ಅವರು ತುಂಬ್ಕೊತಿದಂಗೆ ಬೇರೆಯವರಿಗೆ ಬಿಟ್ಟುಕೊಡಬೇಕಾಗಿತ್ತು ಆಮೇಲೆ ತುಂಬ ಜಾಸ್ತಿ ಬಿಸಿಲು ಶುರುವಾದರೆ ಅಂದರೆ ಈ ಏಪ್ರಿಲು ಮೇ ಟೈಮಲೆಲ್ಲ ಏನಾಗ್ಬಿಡುತ್ತೆ ಅಂದರೆ ಆ ಬೋರೆವೆಲ್ಲು ನೀರು ಬತ್ತೋಗೋ ಚ್ಯಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಆವಾಗ ಜಾಸ್ತಿ ನೀರು ಸಿಗಲ್ಲ ಜಾಸ್ತಿ ನೀರು ಸಿಗಲ್ಲ ಅಂದಾಗ ನೀರು ತೊಂದ್ರೆಯಾಗ್ಬಿಡ್ತು ಅಂದರೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ನೀರೇ ಯಾವುದೂ ಏನೊಂದು ಕೆಲಸ ಮಾಡೋಕ್ಕಾದ್ರೂ ನೀರು ಬೇಕೇ ಬೇಕು ಅಂದರೆ ಬೇಸಿಗೆಯಲ್ಲಿ ಒಣ್ಗೋದಾಗ ಏನು ಮಾಡ್ತಾರೆ ಟ್ಯಾಂಕರು ಅದರಲ್ಲಿ ನೀರು ತೊಗೊಂಡು ಬಂದು ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಆದರೆ ಹೆಚ್ಚಾಗಿ ಬೋರ್ವೆಲ್ಲಿಂದ ಬರೋ ನೀರು ತುಂಬ ಜಾಸ್ತಿ ಬತ್ತೋಗಲ್ಲ ಅಂದರೆ ಒಣಗೋಗೋದು ಸ್ವಲ್ಪ ಕಡಿಮೆಯೇ ಆದರೆ ಒಣಗಿ ಒಣಗಷ್ಟು ಕೆಳಗಂತೂ ಹೋಗತ್ತೆ ಆವಾಗ ನೀರು ಜಾಸ್ತಿ ಪಂಪ್ ಮಾಡಬೇಕಾಗಿ ಬರುತ್ತೆ